ಹಾಂ ಹೌದು ನಾನೆ ಮಾತಾಡ್ತಾಯಿರೋದು ಹೇಳಿ ಎಲ್ಲಿಂದ ಮೇಡಮ್ ನೀವು ಬರ್ತಿರೊದು

ಹಾಂ ನಿಮ್ಮ ಮಗಳು ಯಾವುದು ಕಾಮರ್ಸ್ ಕಾಂಬಿನೇಷನ್ ತಗೊಳ್ಬೇಕಂತಿದ್ದಾರಾ ಅಥವಾ ಸೈನ್ಸ್ ಕಾಂಬಿನೇಷನ್ ತಗೊಳ್ಬೇಕಂತಿದ್ದಾರ ಹೌದಾ ಸೈನ್ಸ್ ಹೌದು ಸೈನ್ಸಗೇ ಇರುತ್ತೆ ಮೇಡಮ್ ಏನಂತಂದ್ರೂ ಒಂದುವರೆ ಲಕ್ಷದ ವರೆಗೂ ಇರುತ್ತೆ ಬಟ್ ಕಾಮಾರ್ಸಿಗೆ ಒಂದು ಲಕ್ಷ ಇದೆ ಮೇಡಮ್ ಹಾಂ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಇದೆ ಓಕೆ ಆಪ್ ಆಪ್ಷನ್ ಇದೆ ಮೇಡಮ್ ಹಾಂ ಹಾಂ ಎರಡು ಇದೆ ಹೆಚ್ ಇ ಬಿ ಎ ಎ ಬಿ ಸಿ ಎಲ್ಲ ಇದೆ ನಿಮ್ಮ ನಿಮ್ಮ ಮಗಳೂ ನಿಮ್ಮ ಮಗ್ಳ ಸ್ಕೋರ್ ಎಷ್ಟಿದೆ ಮೇಡಮ್ ಪರ್ಸಂಟೇಜು ಹೌದಾ ಕಾಲೇಜ್ ಅಡ್ಮಿಷನ್ನು ಹದಿನೈದ್ನೆ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಬುಧವಾರದಿಂದ ನೋಡಿ ಕಾಲೇಜು ಒಂಬತ್ತು ಗಂಟೆಯಿಂದ ಶುರು ಆಗುತ್ತೆ ಒಂಬತ್ತು ಗಂಟೆಯಿಂದ ಶುರು ಆಗುತ್ತೆ ಮತ್ತೆ ಅಟೆಂಡೆನ್ಸ್ ಎಲ್ಲ ಕಂಪಲ್ಸರಿ ಇರಬೇಕು ಕಾಲೇಜ್ ಮಕ್ಕಳಿಗೆ ನಿಮಗೆ ಏನೆಂದರೆ ಕ್ಲಾಸಿಗೆ ಬಂದಿಲ್ಲ ಅಂತ ಅಂದ್ರೆ ಪೇರೆಂಟ್ಸಗೆ ಹಾಗೆ ಇನ್ಫಾಮ್ ಮಾಡ್ತೀವಿ ಮೆಸೇಜ್ ಬರುತ್ತೆ ನಿಮಗೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನೆಂದರೆ ನಮ್ಗೆ ಏನೆಂದ್ರೆ ಮಕ್ಳು ಚೆನ್ನಾಗಿ ಒದಬೇಕು ಅನ್ನೋದು ಒಂದು ಇರುತ್ತಷ್ಟೆ ತಲೆಯಲ್ಲಿ ಬೇರೇನಿಲ್ಲ ಚೆನ್ನಾಗಿ ಓದಿದ್ರೆ ಅಲ್ವ ಮಕ್ಕಳು ಹಾಂ ನಾಳೆ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಮಾಡಿ ಅಡ್ಮಿಷನ್ ಮಾಡಿ ಹಾಂ ಓಕೆ ಅಮ್ಮ